ಸರ್ ಇದು ದಾವಣಗೆರೆಯಲ್ಲಿರುವ ಕೃಷ್ಣ ಭವನ ಹೋಟೆಲವರಾ ಹಾಂ ಸರ್ ಈಗ ನಾನು ಮೂವತ್ತು ನಿಮ್ಷದ ಹಿಂದೆ ನಿಮ್ಮ ಹೋಟಲಿಂದ ಐದು ಬೆಣ್ಣೆದೋಸೆ ಹೇಳಿದ್ದೆ ಆದರೆ ಅದು ಎಷ್ಟು ಸಮಯ ತಗೊತಾರೆ ಬರೋದಕ್ಕೆ ಅಂತ ನಮಗೆ ತಿಳಿಸ್ತೀರಾ ನೀವು ಆಂ ಸರ್ ನಾನು ಈಗ ನಿಮಗೆ ಎಲ್ಲ ನನ್ನ ಡೀಟೇಲ್ಸ್ ಹಾಕಿದ್ದೀನಿ ನೀವು ನಾನು ಆರ್ಡರ್ ಮಾಡಿ ಮೂವತ್ತು ನಿಮಿಷ ಆಯಿತು ಇನ್ನೂ ಎಷ್ಟು ಸಮಯ ತಗೋತಾರೆ ನಿಮ್ಮ ಅಡುಗೆಯವರು ಈ ದೋಸೆಯನ್ನು ಮಾಡುವುದಕ್ಕೆ

ಅಥವಾ ಇನ್ನೂ ಏನಾದ್ರು ಸಮಯ ಆಗುತ್ತಾ ಮಾಡುವುದಕ್ಕೆ ನಮ್ಮ ನಮ್ಮ ಮನೆಲ್ಲಿ ಅತಿಥಿ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಅವರನ್ನ ಕಾಯಿಸೋಕ್ಕಾಗಲ್ಲ ಅವರು ಕಾಯ್ತಾ ಇದ್ದಾರೆ ನಿಮ್ಮ ಹೋಟೆಲ್ಲಿನ ಬೆಣ್ಣೆದೋಸೆ ಅಂದರೆ ಎಲ್ಲ ಕಡೆ ತುಂಬ ಫೇಮಸ್ ಅಲ್ಲವಾ ಸರ್ ಅದಕ್ಕೋಸ್ಕರ ನಾನು ತುಂಬ ಕಾಯ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರೋರು ತುಂಬ ಕಾಯ್ತಾ ಇದ್ದಾರೆ ನೀವು ಎಷ್ಟು ಸಮಯ ತಗೊತೀರಾ ನಮಗೆ ಈ ಆರ್ಡರ್ ಕಳ್ಸ್ಕೊಡೋದಕ್ಕೆ ಹೌದಾ ಹಾಂ ಸರ್ ಯಾವಾಗ ಇನ್ನು ಹದಿನೈದು ನಿಮಿಷನಾ ಹಾಂ ಸರ್ ಬೇಗ ಕಳಿಸ್ಕೊಟ್ರೆ ನಮ್ಗೆ ತುಂಬ ಖುಷಿಯಾಗುತ್ತದೆ ಆಂ ಈಗ ಸರ್ ಹತ್ತು ಇಪ್ಪತ್ತಾಗಿದೆ ನೀವು ಎಷ್ಟು ಗಂಟೆ ಆಗ್ಬೋದು ಆಂ ಹತ್ತು ಐವತ್ತರಲ್ಲಿ ಕಳಿಸ್ರಿ ಸರ್ ಬೇಗ ಕಳಿಸಿ ಆಯಿತಾ ಹಾಂ ಸರಿ ಸರಿ ಆಯಿತು